ಏಯ್ ಒಂದು ದಿನ ಏನಾಯಿತು ಗೊತ್ತಾ ನಾನು ಹಿಂಗೇ ಹಾಟೋದಲ್ಲಿ ಹೋಗ್ತಾ ಇದ್ದೆ ಆಗ ನನ್ನ ಪರ್ಸನ್ನು ನಾನು ಹಾಟೋದಲ್ಲೇ ಮರೆತು ಬಂದು ಬಿಟ್ಟೆ ಅವಾಗ ನಾನು ಮನೆಗೆ ಬಂದು ನೆನೆಸ್ಕೊಂತೀನಿ ನನ್ನ ಪರ್ಸ್ ಎಲ್ಲಿ ಅಂತ ಅವಾಗ ನನ್ನ ಅಮ್ಮ ಹೇಳಿದ್ರು ನೀನು ಎಲ್ಲಿ ಹೋಗಿದ್ದೆ ಎಲ್ಲಿಂದ ಬಂದೆ ಅಂತ ಕೇಳಿದ್ರು ಅವಾಗ ನಾನು ನೆನೆಸ್ಕೊಂಡೆ ಹೌದಲ್ಲವ ನಾನು ಎಲ್ ಹೋಗಿರ್ಬೋದು ಯಾವ್ದ್ರಲ್ಲಿ ಬಂದಿರ್ಬೋದು ಅಂತ ಆಗ ನಾನು ನೆನೆಸ್ಕಂಡಾಗ ನನಗೆ ಯೋಚನೆ ಆಗಿದ್ದು ಓಹ್ ನಾನು ಹಾಟೋದಲ್ಲಿ ಹೋಗಿದ್ದೆ ಅಲ್ಲವಾ ಹಾಟೊದಲ್ಲೇ ಮರೆತು ಬಂದಿರ್ತೀನಿ ಅವರಿಗೆ ಕೇಳೋಣ ಇಲ್ಲಾಂದ್ರೆ ಅವರು ಎಲ್ಲಿದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಅಮ್ಮಂಗೆ ಹೇಳಿದೆ ಹೌದಾ ನಮ್ಮ ಅಮ್ಮ ಇದ್ದುಬಿಟ್ಟು ಸರಿ ಆಯ್ತು ಹೋಗಿ ನೋಡಿಕೊಂಡು ಬಾ ಯಾರ ಹತ್ರ ಇದೆ ಯಾವ ಹಾಟೋದಲ್ಲಿ ಬಿಟ್ಟು ಬಂದಿದ್ದೀಯ ಅಂತ ಅವಾಗ ನಾನು ಒಂದು ಸಾ ಒಂದು ದಿನ ಹುಡ್ಕೊಂಡು ಹೋದೆ ಆದ್ರೆ ಹಾಟೋದವರು ಸಿಗಲಿಲ್ಲ ಅವರ ಪರಿಚಯ ಇದ್ದವರು ಸ್ನೇಹಿತರಿಗೆ ನಾನು ಹೇಳಿದೆ ಏನಂತ ನನ್ನ ಪರ್ಸ್ ಹಿಂಗೇ ಕಳೆದೋಗ್ಬಿಟ್ಟಿದೆ ಇವ್ರು ನಿಮ್ಮ ಸ್ನೇಹಿತರ ಆಟದಲ್ಲಿ ನಾನು ಬಿಟ್ಟಿದ್ದೀನಿ ಅವ್ರು ನಿಮಗೆ ಸಿಕ್ಕಿದರೆ ನನಗೆ ತಂದು ಕೊಡೋಕ್ಕೆ ಹೇಳ್ತೀರಾ ಅಂತ ಹೇಳಿ ಬಂದೆ ಮತ್ತು ನಮ್ಮ ಅಮ್ಮಂಗೆ ಬಂದು ಕೂಡ ನಾನು ಹೇಳಿದೆ ನಾನು ಹಿಂಗೆ ಹೇಳ್ ಬಂದಿದ್ದೀನಿ ಅವ್ರು ಸಿಕ್ಕಿದ್ರೆ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು